ಕೋಲಾರದಲ್ಲಿ ಹೇಳಬೇಕು ಅಂದರೆ ಕೋಲಾರದ ಪರಂಪರಾಗತವಾಗಿ ತಿಳಿಯುವಂತಹ ಸ್ತ ಕತೆಗಳು ಅನ್ನೋದಕ್ಕಿಂತ ಇಲ್ಲಿ ಕೋಲಾರದ ಸಂಸ್ಕೃತಿಯನ್ನು ಮೆರಗುಗೊಳಿಸುವಂತಹ ಸೋಮೇಶ್ವರನ ದೇವಸ್ಥಾನ ಚೋಳರು ಕಟ್ಟಿಸಿರುವಂಥದ್ದು ಮತ್ತು ಕೋಲಾರಮ್ಮನ ದೇವಸ್ಥಾನ ಗಂಗರು ಕಟ್ಟಿಸಿರುವಂಥದ್ದು ಎಲ್ಲ ರೀತಿಯಲ್ಲು ಹೇಳಬೇಕು ಅಂದರೆ ಇದೊಂದು ಪರಂಪರಾ ಸ್ಥಳವಾಗಿದೆ ಮತ್ತು ಅಂತರಗಂಗೆ ಬೆಟ್ಟವಾಗಿರ್ಬೋದು ಅಲ್ಲಿನ ಒಂದು ಪ್ರಾಕೃತಿಕ ವಿಶ್ ಮೇಲ್ಮೈ ಇರ್ಬೋದು ಅಲ್ಲಿನ ಒಂದು ಶಿವಲಿಂಗದ ಶಿವಲಿಂಗ ಏನಿದೆ ಹಾಗೂ ಬಸವನ ಮೂಗಿನಿಂದ ನೀರು ಬರುವಂತಹದ್ದು ಅವೆಲ್ಲ ಒಂದು ಪೌರಾಣಿಕವಾಗಿದ್ದೇ ಆಗಿದೆ ಇಲ್ಲಿನ ಪರಂಪರೆಯೂ ಕೂಡ ತುಂಬ ವಿಶಿಷ್ಟವಾಗಿದೆ ಕೋಲಾರದ ಸುತ್ತಮುತ್ತಲಿನ ಜಿಲ್ಲೆಗಳಾಗಿರ್ಬೋದು ಕೋಲಾರದಲ್ಲಿರುವಂತಹ ಒಂದು ಪರಂಪರಾಗತವಾದ ದೇವಸ್ಥಾನಗಳಾಗಿರಬಹುದು ಗಂಗರು ಚೋಳರು ಕಟ್ಟಿಸಿರುವಂತಹದ್ದು ಸೋಮೇಶ್ವರ ದೇವಾಲಯ ಮತ್ತು ಕೋಲಾರಮ್ಮನ ದೇವಸ್ಥಾನ ಗಂಗರು ಕಟ್ಟಿಸಿರುವ ಗಂಗಮ್ಮನ ದೇವಸ್ಥಾನ ಇವೆಲ್ಲವೂ ಒಂದು ರೀತಿಯ ವಿಜೃಂಭಣೆಯಿಂದ ನೋಡುವಂತಹ ನೋಡುಗರ ಗಮನ ಸೆಳೆಯುವಂತಹ ಒಂದು ತುಂಬ ವಿಶಿಷ್ಟವಾದ ದೇವಸ್ಥಾನಗಳು ಇವು ಒಂದು ಇದಕ್ಕೆ ದಂತಕತೆಗಳೇ ಇದ್ದಾವೆ ಸೊ ಹಾಗಾಗಿ ಇದು ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ ನಿಗೂಢ ಸ್ಥಳಗಳು ಅಂತ ಹೇಳೋದಕ್ಕಿಂತ ಇಲ್ಲಿ ಅಂತಹ ನಿಗೂಢ ಸ್ಥಳಗಳು ಇಲ್ಲ್ಯಾವುದೂ ಆಸಕ್ತಿದಾಯಕವಾದದ್ದು ನಾವು ತಿಳಿದಿರೋವರೆಗೂ ಯಾವುದೂ ಇಲ್ಲ ಇಲ್ಲಿ ಪುರಾಣಗಳು ದಂತಕತೆಗಳು ಸಾಂಸ್ಕೃತಿಕವಾಗಿ ಮಹತ್ವವನ್ನು ಹೊಂದಿದೆ ಇತಿಹಾಸವನ್ನೇ ಸೃಷ್ಟಿ ಮಾಡಿರುವಂತಹ ಕೋಲಾರ ಜಿಲ್ಲೆಯು ಇದು ಒಂದು ಬಂಗಾರದ ಜಿಲ್ಲೆ ಎಂದೇ ಪ್ರಸಿದ್ಧಿ ಹೊಂದಿದೆ ಕೋಲಾರವು ಚಿನ್ನದ ಗಣಿ ಎಂದು ಪ್ರಸಿದ್ಧವಾಗಿದೆ ಚಿನ್ನದ ಒಂದು ಯಥೇಚ್ಛ ಪ್ರಮಾಣದ ಚಿನ್ನ ಮೈನಿಂಗ್ ಮಾಡುವ ಒಂದು ಕೆ ಜಿ ಎಫ್ ಗಣಿ ಇದೆ ಸೊ ಕೋಲಾರವು ಪರಂಪರಾಗತವಾಗಿ ಕೇಳಿಬರುವಂತಹ ಒಂದು ವಿಶಿಷ್ಟವಾದ ಜಿಲ್ಲೆಯಾಗಿದೆ